ಹಾಂ ಹಲೋ ಸುಷ್ಮಾ ಅವರಾ ಇಲ್ಲಿ ಸುಷ್ಮಾ ಅಂತ ಇವ್ರು ಒಬ್ರು ನಂಬರ್ ಕೊಟ್ಟಿದ್ರಪ್ಪ ನಿವೇಯಾ ಹಾಂ ನಮ್ದು ಇಲ್ಲಿ ಒಂದು ಆಪೀಸ್ ಇತ್ತು ರೀ ಜಿಯೋ ಇದ್ರದ್ದು ನೀವು ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಬರ್ತಿದ್ರಾ ಈಗ ನೆಲ ಒರ್ಸೋದು ಮತ್ತು ಇದೆಲ್ಲ ಉಂಟು ಹೌಸ್ ಕೀಪಿಂಗ್ ಥರವೇ ಬರ್ತೀರಾ ಸರ್ ನಾವು ಮೇಡಮ್ ಇವರೇ ನಾ ಉತ್ತರ ಕನ್ನಡ ಜಿಲ್ಲೆಯಿಂದ ಕುಮಟದಿಂದ ಮಾಡೋದು ಕು ಕು ಇದೆ ಯಾವಾಗಿಂದ ಅಂದರೆ ಈಗ ಇವತ್ತು ವಾರ ಅಲ್ವ ನಾಳೆಯಿಂದ ಬಂದರೆ ಜುಲೈ ಫಸ್ಟನೇ ಇದು ತಿಂಗ್ಳು ಇದು ಪ್ ಇದಲ್ವ ಮೊದಲ್ನೇ ವಾರಲ್ವ ಈಗ್ಗೆ ಬಂದರೆ ಚಲೋ ಆಗಿತ್ತು ನೀವು ಈ ಅದು ಪು ಪು ಇಡೀ ಒಂದು ದಿವಸಕ್ಕೆ ಆದರೆ ಒಂದು ನೂರೈವತ್ತು

ಒಂದು ಈ ಒಬ್ಬರೇ ಸಾಕು ಏಕೆಂದರೆ ನಮ್ಮದು ಸಣ್ಣ ಆಪೀಸು ಸಣ್ಣ ಕಚೇರಿ ಅದು ಆಪೀಸು ನಮ್ಮ ಜಿಯೋ ಆಪೀಸ್ ಒಂದು ನಾ ಇಬ್ರು ಕೆಲ್ಸಕ್ಕೆ ಇದ್ದಾರೆ ಅಂದರೆ ನೆಲ ಉದ್ದೀ ಗುಡ್ಸೋದು ಅಷ್ಟೇ ಆಗಿತ್ತು

ಸಂಬಳ ಎಷ್ಟು ಮಾಡಬೇಕು ನಿಮಗೆ ಓ ಅಷ್ಟೆಲ್ಲ ಜಾಸ್ತಿ ಆಯ್ತು ಅಲ್ಲಮ್ಮ ಅಷ್ಟೆಲ್ಲ ಕೊಡ್ಲಿಕ್ಕೆ ಇ ಇಲ್ಲ ಒಂದು ಲಾಸ್ಟ್ ಎರಡು ನೂರು ಆಯಿತಾ

ನ್ ನಾಳೆಯಿಂದ ಬರ್ತೀರಾ ನಾ ನಾಡಿದ್ದಿಂದ ಬನ್ನಿ ಮತ್ತು ಊಟ ಗೀಟ ಎಲ್ಲ ಕೊಡೋದಿಲ್ಲ ನೀವೇ ತಂದ್ಕೊಳ್ಬೇಕು ಆಯ್ತಾ ಊಟ ನೀವೇ ತಂದ್ಕೊಳ್ಬೇಕು ಬೆಳಗ್ಗೆ ಎಂಟು ಗಂಟೆಗೆ ಇರಬೇಕು ನೀವು ನಮ್ದು ಆಪೀಸ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತದೆ ಹಾಂ ಮತ್ತು ಕಟ್ ಮಾಡು ಕಟ್ ಮಾಡು ಆಯ್ತು